ನಮಸ್ತೆ ಸರ್ ನಮಸ್ತೇ ನನಗೆ ಅಂದರೆ ಡ್ರಿಂಕ್ಸ್ ಬೇಕಿತ್ತೂ ನಮ್ಮ ಫಂಕ್ಷನ್ ಉಂಟು ಮನೆಯಲ್ಲಿ ಅಂದರೆ ನಂಗೇ ಬಿಯರ್ ಒಂದು ಹತ್ತು ಕೇಸ್ ಬೇಕಿತ್ತು ಮತ್ತು ಫುಲ್ ಬಾಟ್ಲ್ ಬೇಕಿತ್ತು ಮತ್ತು ಲೊ ಕ್ವಾಲಿಟಿದು ಯಾವ್ದು ಇದ್ರು ಒಂದು ಚೀಪರ್ ಯಾವುದಿದ್ರೆ ಹೇಳಿ ಬ್ಲ್ಯಾಕ್ ಬ್ಲ್ಯಾಕ್ ಬೇಕಿತ್ತು

ಹಾಂ ಹತ್ತು ಬಾಟ್ಲು ಬೇಕು ಮತ್ತು ಚೀಪರುನು ಬೇಕು ಅದು ರೇಟ್ ನಂಗೆ ಹಾಂ ಓಕೆ ಅದು ತೊಂದರೆ ಇಲ್ಲ ಆ ಡನ್ನು ಹಾಂ ಪ್ಲೈನ್ ಇದ್ರು ಓಕೆ ಅಂದರೆ ರೇಟ್ ನಂಗೇ ಎಷ್ಟು ಹೌದ್ ಹೌದು ಹಾಂ ಓಕೆ ಅದು ತೊಂದರೆಯಿಲ್ಲಾ ಆದರೆ ರೇಟ್ ನಂಗೆ ನಿಮ್ದು ಹೇಗಿತ್ತು ಮಾರ್ಜಿನ್ ಬೇಕಿತ್ತು ನಂಗೆ ಹಾಂ ರೇಟ್ ಬೇಕಿತ್ತೂ ನಂಗೆ ಅಷ್ಟು ಆಗುತ್ತಾ ಹೌದೌದು ಹಾಂ ಓಕೆ ಅದಷ್ಟು ಬೇಕು ನಂಗೆ ಅದೊಂದು ಹೌದೌದು ಹಾಂ ಓಕೆ ಓಕೆ ಅಲ್ಲ ನಾನು ಗೆಸ್ಟ್ ಹೌಸಲ್ಲಿದೀನಿ ಬರ್ತೀನಿ ನಾನು ಓಕೆ ಓಕೆ ಓಕೆ